ಹಲೋ ಹಲೋ ಹಲೋ ನಿಖಿಲ್ ಅಂತ ಇದು ರಾಗಿ ಇದು ರಾಗಿ ಬಗ್ಗೆ ಈ ಸಾರಿ ಮಿಲೆಟ್ಸ್ ಅಂತ ಬಂದಿದೆ ಅಂದರೆ ಗೊತ್ತಿದೆ ಅಲ್ಲಾ ನಿಮಗೆ ಎಲ್ಲರಿಗೂ ಗೊತ್ತಿ ಫಾರ್ಮರ್ಸ್ ನೀವೆಲ್ಲ ಫಾರ್ಮರ್ಸ್ ಮಗ ಅಂತ ಓಕೆ ಓಕೆ ಸರ್ ಇವಾಗ ಕೇಳಿಸ್ತಾ ಇದೆಯಾ ಇದು ರಾಗಿ ಬಗ್ಗೆ ಜಾಸ್ತಿ ವರ್ಲ್ಡಲ್ಲಿ ಸ್ವಲ್ಪ ಪ್ರೊಡಕ್ಷನ್ ಜಾಸ್ತಿ ಇದೆ ಅಂತ ಇಂಡ್ಯಾದಲ್ಲಿ ಗೊತ್ತಾಯಿತು ಅದು ಇನ್ಫೋರ್ಮೇಷನ್ ಗೊತ್ತಿದೆ ಅದರಿಂದ ಕರ್ನಾಟಕದಲ್ಲಿ ಅದು ಬೆಳೆಸ್ತಾರೆ ಅಂತ ಗೊತ್ತು ಸೊ ಅದರ ಬಗ್ಗೆ ಸ್ವಲ್ಪ ಇನ್ಫೋರ್ಮೇಷನ್ ಬೇಕಾಗಿತ್ತು ಹೇಗೆ ಎತ್ತ ಎಷ್ಟು ಆ ಥರ ಎಲ್ಲ ಇನ್ಫೋರ್ಮೇಷನ್ ಕೊಡಿ ಸರ್ ಅದರ ಬಗ್ಗೆ ಪ್ರೊಡಕ್ಷನ್ ಮಾಡೋರು ಹೇಗೆ ಅಂತ ಹೇಳಿ ಸರ್ ಪ್ರೊಡಕ್ಷನ್ ಮಾಡೋದು ಮತ್ತು ಹೇಗೆ ಅದನ್ನು ಮೈನ್ಟೈನ್ ಮಾಡೋದು ಹಾಂ ಸೀಸನು ಅದೇ ಸರ್ ಸೀಸನ್ ಅಂದರೆ ಯಾವ ಮಂತಿಂದ ಯಾವ ಮಂತ್ ಬರುತ್ತೆ

ಹಾಂ ಸೊ ಅದಕ್ಕೆ ನೀರು ಏನು ಹಾಕೋ ಅವಶ್ಯಕತೆ ಇಲ್ವಾ ಸೊ ಅಕಸ್ಮಾತ್ ಮಳೆ ಇಲ್ಲಾಂದರೆ ಸೊ ನೀರಿನ ನೀರಿನ ವ್ಯವಸ್ಥೆ ಇರಲೇಬೇಕು ಅಲ್ಲಾ ಸರ್ ಹಾಂ ಸರ್ ಹಾಂ ಓಕೆ ಸರ್ ಹಾಂ ಸರ್ ಅಷ್ಟೇ ಸರ್ ಅದೇ ಸ್ವಲ್ಪ ಡೌಟ್ ಕೇಳಬೇಕಂತ ಮಾಡಿದೆ ಸೊ ಕ್ಲ್ಯಾರಿಫೈ ಆಯಿತು ಓಕೆ ಸರ್ ಥ್ಯಾಂಕ್ ಯು ಸರ್ ಹಾಂ ಓಕೆ ಸರ್